ಹಲೋ ಮ್ಯಾಮ್ ನಾನು ಹೈದ್ರಬಾದಿಗೆ ಹೋಗಕ್ ಟಿಕೆಟ್ ಬುಕ್ ಮಾಡಬೇಕಿತ್ತು ಮ್ಯಾಮ್ ನಾನು ನೆಕ್ಸ್ಟ್ ವೀಕಲ್ಲಿ ಹೊರ್ಡೋದಿದೆ ಸೊ ಹಾಗಾಗಿ ಮ್ಯಾಮ್ ನೆಕ್ಸ್ಟ್ ವೀಕ್ ಒಂದು ಟ್ವೆಂಟಿ ಸೆಕೆಂಡ್

ಮ್ಯಾಮ್ ಇದು ನಿಮಗೆ ಫಶ್ಟ್ ಕ್ಲಾಸ್ ಹೇಗಿರುತ್ತೆ ಮ್ಯಾಮ್ ಶ್ಟ್ಯಾಂಡರ್ಡ್ ಹೇಗಿರುತ್ತೆ ಫಶ್ಟ್ ಕ್ಲಾಸ್ ಹೇಗಿರುತ್ತೆ ಮ್ಯಾಮ್

ರಿಸರ್ವ್ ಇರುತ್ತೆ ಆಂ ಆಂ

ಆಂ ಮ್ಯಾಮ್ ಅಂದರೆ ಇವಾಗ ನಮ್ಮ ಲಗೇಜ್ ಎಲ್ಲ ನೀಟಾಗಿ ಸೇಫಾಗಿ ಇರುತ್ತಲ್ವ ಮ್ಯಾಮ್

ಆಂ ಓಕೆ ಮ್ಯಾಮ್ ಅದೇ ಮ್ಯಾಮ್ ಮೈನ್ ಇಂಪಾರ್ ಟ್ರೈನಲ್ಲಿ ಇವಾಗ ನಾವು ಜರ್ನಿ ಮಾಡಬೇಕಲ್ವ ಲಾಂಗ್ ಜರ್ನಿ ಬೇರೆ ಸೊ ಹಾಗಾಗಿ ಮ್ಯಾಮ್ ಇದು ಟಿಕೆಟ್ ಬುಕ್ ಮಾಡಿಸ್ಕೊಡ್ತೀರಲ್ವ ಮ್ಯಾಮ್ ನೆಕ್ಸ್ಟ್ ಟ್ವೆಂಟಿ ಸೆಕೆಂಡ್ ನಮ್ಗೆ ಟಿಕೆಟ್ ಇದೆಯಲ್ವಾ ಮ್ಯಾಮ್ ನಮಗೆ ನನಗ್ ಸ್ಲೀಪರ್ ಇರಬೇಕು ಮ್ಯಾಮ್ ಯಾಕೆ ಅಂದರೆ ಲಾಂಗ್ ಜರ್ನಿ ಅಲ್ವಾ ಮತ್ತು ನನ್ನ ಟೈಮಿಂಗ್ಸ್ ಹೇಳಿಬಿಡ್ತೀನಿ ಮ್ಯಾಮ್ ನನ್ನ ಟೈಮಿಂಗ್ಸ್ ಮತ್ತು ಮಾ ಅರ್ಲಿ ಮಾರ್ನಿಂಗ್ ಬೇಕಿತ್ತು

ಆಂ ಮ್ಯಾಮ್ ಓಕೆ ಮ್ಯಾಮ್ ನನಗೆ ಇವಾಗ ಮಾ ಟ್ವೆಂಟಿ ಸೆಕೆಂಡ್ ಅರ್ಲಿ ಮಾರ್ನಿಂಗ್ ಬೇಕಿತ್ತು ಅರ್ಲಿ ಮಾರ್ನಿಂಗ್ ಒಂದು ತ್ರೀ ಆರ್ ಫೋರ ಫೋರ್ ಒ ಕ್ಲಾಕಿಗೆ ಬೇಕಿತ್ತು ಮ್ಯಾಮ್ ಆವಾಗ ಸಿಗಕ್ಕೆ ಆಗುತ್ತಾ ಆಂ ಓಕೆ ಚಕ್ ಮಾಡಿ ಹೌದಾ ಮ್ಯಾಮ್

ಹೌದಾ ಓಕೆ ಮ್ಯಾಮ್ ಆಯಿತು ನನಗೆ ಸ್ಲೀಪರ್ ಕೋಚ್ ಬುಕ್ ಮಾಡಿ ಕೊಡಿ ಮ್ಯಾಮ್ ಒಂದು ಸ್ವಲ್ಪ ನೀಟಾಗಿ ಇರಲಿ ಹಲೋ ಮ್ಯಾಮ್ ಇದು ಸ್ಲೀಪರ್ ಕೋಚ್ ಬುಕ್ ಮಾಡಿ ನೀಟಾಗಿ ಇರೋದ್ ಇರಲಿ ಸೊ ನೋರ್ ಮೋರ್ ನೋ ಮೋರ್ ಕ್ವೆಷನ್ಸ್ ಮ್ಯಾಮ್ ಹಂಗಾಗಿ ನನಗ್ ಸ್ವಲ್ಪ ನೀಟಾಗಿ ಇದ್ದರೆ ಒಳ್ಳೆದು ಅಲ್ವಾ ಬೆಟರ್ ಅಲ್ವಾ ಒಬ್ಬರೇ ಮ್ಯಾಮ್ ಒಬ್ಬರೇ ಮ್ಯಾಮ್ ಆಂ ಓಕೆ ಓಕೆ ಮ್ಯಾಮ್ ಗೊತ್ತಾಯ್ತು ಆಂ ಮ್ಯಾಮ್ ಅಲೋ ಆಗುತ್ತೆ ಬಿಡಿ ಮ್ಯಾಮ್ ಹೆಂಗಿದ್ರು ನಾನು ಒಬ್ಬರೇ ಅಲ್ವಾ ಇರೋದು ನಾನೇನು ಮಾತಾಡಿಸಕ್ಕೋಗಲ್ಲ ಇಟ್ಸ್ ಓಕೆ ಮ್ಯಾಮ್ ಓಕೆ ತ್ಯಾಂಕ್ ಯು ಮ್ಯಾಮ್ ಆಂ ಓಕೆ ಆಂ ಮ್ಯಾಮ್ ಓಕೆ ಮ್ಯಾಮ್ ತ್ಯಾಂಕ್ ಯು ಓಕೆ ಮ್ಯಾಮ್ ತ್ಯಾಂಕ್ ಯು ಹಾಂ